ಹಾಂ ಹೇಳಿ ರೀ ಹಾಂ ಹೇಳಿ ರೀ ಯಾವ ಫಂಕ್ಷನು ಯಾವ ಥರ ಬೇಕು ನಿಮಗೆ ಹಾಂ ಯಾವ ಥರ ಬೇಕು ಎಷ್ಟು ಬೇಕು

ಎಷ್ಟು ಬೇಕು ನಿಮ್ಗೆ ಎಷ್ಟ್ರಲ್ಲಿ ಬೇಕು ಯಾವ ಕಲ್ಲರ್ ಬೇಕು ಯಾವ ಟೈಪ್ ಬೇಕು ಹೇಳಿ ನಾವು ಹೇಳ್ತಿವಿ ಅದನ್ನು

ಹ್ಞೂ ಸ್ವಲ್ಪ ಸ್ವಲ್ಪ ಟೆನ್ ತೌಸಂಡ್ ಆಗ್ಬೌದು ನೀವು ನೀವೆಲ್ಲ ಫ್ಲವರಿಂದ ಡೆಕೋರೇಟ್ ಮಾಡ್ತೀನಿ ಅಂದರೆ ಒಂದು ಟೆನ್ ತೌಸಂಡ್ ಆಗುತ್ತೆ ನಿಮ್ಮ ಡೆಕೊರೇಷನಲ್ಲಿ ಡಿಪೆಂಡ್ ಆಗುತ್ತೆ ನಿಮ್ಗೆ ಎಷ್ಟು ಕೆ ಜಿ ಬೇಕಲ್ಲ ಹೂವು ಅದರ ಮೇಲೆ ಡಿಪೆಂಡ್ ಆಗುತ್ತೆ ಹ್ಞೂ ಹಾಂ ಕೊಡ್ತೀವಿ ನಮ್ಮ ಕಡೆ ಒಂದಿಷ್ಟು ಪ್ಲಾನ್ಸ್ ಇದಾವೆ ಅವುನ್ನೆಲ್ಲ ನಿಮುಗೆ ಹೇಳ್ತಿವಿ ಯಾವ ಟೈಪ್ ಬೇಕು ಡೆಕೋರೇಷನ್ ಹೆಂಗೆ ಮಾಡಬೇಕು ಅಂತ ಹೇಳ್ತಿವಿ ಅದರ ಮೇಲೆ ನಾವು ಫಿ ಅಮೌಂಟನ್ನ ಫಿಕ್ಸ್ ಮಾಡ್ತೀವಿ ಹಾಂ ಆ ಥರ ಏನಿಲ್ಲ ನಿಮುಗೆ ಒನ್ ಡೇ ಬಿಫೋರ್ ಬೇಕಂದರೆ ಬಿಫೋರ್ ಬಂದೆಲ್ಲಾ ಡೆಕೋರೇಟ್ ಮಾಡಿ ಕೊಡ್ತೀವಿ ಹ್ಞೂ ಹಾಂ ನಾವೇ ಮಾಡಿ ಕೊಡ್ತೀವಿ ಎಂಪ್ಲಾಯ್ಸು ನಮ್ಮ ಕಡೆನೆ ಇದ್ದಾರೆ ಅವರಿಂದ ನಾವೆಲ್ಲ ನಿಮ್ಗು ನಿಮ್ಮ ಫಂಕ್ಷನ್ ಟೈಮು ಟೈಮ್ ಹೇಳಿ ಯಾವಾಗ ಫಂಕ್ಷನು ಅಂತ ಜನವರಿ ಐದಾ ಓಕೆ ನಾವು ಫೋರ್ ಬಂದು ಹಾಂ ನಾವು ಫೋರುಕ್ಕೆ ಬಂದು ನಿಮ್ಮ ಫಂಕ್ಷನ್ ಟೈಮನ್ನ ಮೋಸ್ಟ್ಲಿ ಎಲ್ಲ ಡೆಕೋರೇಟ್ ಮಾಡಿ ಕೊಡ್ತೀವಿ ಆಯಿತಾ ಹಾಂ ನೀವು ಅಡ್ವಾನ್ಸ್ ಕೊಟ್ಟರೆ ನಮಗೆ ಫ್ಲವರ್ಸ್ ಎಲ್ಲ ತಗೋಳ್ಳೋಕೆ ಹೆಲ್ಪ್ ಆಗುತ್ತೆ

ಕಟ್ ಮಾಡಿ